ಅಣ್ಣ ಹಲೋ ಹಾಂ ಹಲೋ ಮೇಡಮ್ ನಮಸ್ತೇ ಏನಾಗಬೇಕಿತ್ತು

ಅಲ್ಲ ನಮಗೆ ಒಂದು ಟೂರ್ ಹೇಳಲಿಕ್ಕೆ ಉಂಟು ನಮಗೆ ಒಂದು ಟೂರಿಸ್ಟ್ ಹೌದು ಕುದ್ರೋಳಿಗೆ ಹಾಂ ಕುದ್ರೋಳಿ ಹೌದು ಹೌದು ಮೇಡಮ್ ಕುದ್ರೋಳಿಗೆ ಹೋಗ್ಲಿಕ್ಕೆ ಉಂಟು ನಮಗೆ ಒಂದು ಬಸ್ ಬುಕ್ಕಿಂಗ್ ಬುಕ್ಕಿಂಗ್ ಮಾಡಬೇಕಲ್ಲ ಮೇಡಮ್

ಹಲೋ ಹಲೋ ಹಾಂ ನಾವೊಂದು ಹತ್ತು ಜನ ಇದ್ದೇವೆ ಹತ್ತು ಹೌದು ನನ್ನ ಫ್ಯಾಮಿಲಿ ಎಲ್ಲ ಬರ್ತಾರೆ ಹಾಂ ಹೌದಾ ಹಾಂ ಅಲ್ಲ ಮೇಡಮ್ ನಿಮ್ಮದು ಬಸ್ಸಿನಲ್ಲಿ ಏನಿಲ್ಲವಾ ನಮಗೆ ಊಟ ಎಲ್ಲ ವ್ಯವಸ್ಥೆ ಏನು ನಿಮ್ಮದೆಲ್ಲ ಏನು ಉಂಟು

ಹೌದು ಬೇರೆ ಕಡೆಗೆಲ್ಲ ನೋಡಬೇಕು ಹೌದಾ ಹಾಂ ನಿಮ್ಮ ಎಷ್ಟು ಅಂತ ಹೇಳಿ ಊಟ ಎಲ್ಲ ನಾವು ದೇವಸ್ಥಾನ್ದಲ್ಲಿಯೇ ಮಾಡ್ತೇವೆ ಕುದ್ರೋಳಿಯಲ್ಲಿ ಹಾಂ ಆಯ್ತು ಆಯಿತು ನಮಗೆ ಸಹ ಬೇರೆ ಕಡೆಗೆಲ್ಲ ಹೋಗಲಿಕ್ಕೆ ಹೌದು ಬೇರೆ ಪ್ಲೇಸಿಗೆಲ್ಲ ಹೋಗ್ಲಿಕ್ ಉಂಟು ಅದು ಮತ್ತೆ ನಿಮ್ಮಲ್ಲಿ ಚಾರ್ಜಿಂಗ್ ಎಲ್ಲ ಎಂತ ಎಲ್ಲ ಖರ್ಚು ವೆಚ್ಚ ನೋಡಿ ಮತ್ತೆ ನೋಡ್ತೇವೆ ಏನೂಂತ ಮತ್ತೆ ಹೇಳ್ತೇವೆ ನಿಮಗೆ ಹೌದು ನಾವು ಇಲ್ಲಿ ನಮ್ಮದು ಇದು ನಮ್ಮದು ಹಾಂ ಮುಲ್ಕಿ ಸೈಡ್ ನಮ್ಮದು ಯಾಕೆ ಮುಲ್ಕಿಯಿಂದ ಕವತ್ತಾರು ಕವತ್ತಾರು ಹಾಕಿ ನಮಗೆ ಒಳಗೆ ಉಂಟು ಸ್ವಲ್ಪ ನಮ್ಮ ಮನೆ ಹಾಂ ಹೌದು ಹಾಂ ಹಾಂ ಹಾಂ ಮೂರು ಸಾವಿರ ಆಯಿತು ಆಯ್ತು ಮೇಡಮ್ ನಾನು ಹೇಳಿ ನಿಮಗೆ ಹೇಳ್ತೇನೆ ಹಾಂ ಮತ್ತೆಲ್ಲ ಬಸ್ಸಿನ ವ್ಯವಸ್ಥೆ ಹೌದು ಮತ್ತೆಲ್ಲಿ ಹೋಗ್ಲಿಕ್ಕಿದ್ರೆ ನಿಮ್ಮನ್ನು ನಾವು ಬಸ್ ಮಾಡ್ತೇವೆ ಮತ್ತೆ ಹೇಳ್ತೀವಿ ಆಯಿತಾ ಆಯ್ತು ಆಯ್ತು ಆಯ್ತು ಹಾಂ ಓಕೆ ಓಕೆ ಓಕೆ ಹಾಂ